ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗೇ ಇದೆ ಕಡಿಮೆ ಅಂತೂ ಇಲ್ಲ ಜನರಿಗೆ ಒಂದು ಒಳ್ಳೆಯ ಬೆಳವಣಿಗೆಯೂ ಇರುತ್ತೆ ಪ್ರವಾಸೋದ್ಯಮದಿಂದ ಒಂದು ಒಳ್ಳೆಯ ಅಭಿರುಚಿನೂ ಸಿಗುತ್ತೆ ಒಂದೊಳ್ಳೆಯ ನ್ವಾಲೆಡ್ಜ್ ಸಿಗುತ್ತೆ ಚಿಕ್ಕ ಮಕ್ಳಿಗೇನು ಚಿಕ್ಕ ಮಕ್ಕಳರಿಂದ ಹಿಡಿದು ದೊಡ್ಡೋರ ತನಕನೂ ಪ್ರವಾಸ ಅಂದರೆ ಎಲ್ಲರಿಗೂ ಇಷ್ಟ ಅದರಿಂದ ದಿನ ದಿನ ಹೋದಂಗೂ ಪ್ರವಾಸ ಪ್ರವಾಸಿಗಳು ಪ್ರವಾಸೋದ್ಯಮಗಳು ಹೆಚ್ಚಾಗ್ತಾನೇ ಇರುತ್ತೆ ಅದರಲ್ಲಿ ಮಳೆಗಾಲ ಬೇಸಿಗೆಕಾಲ ಚಳಿಗಾಲ ಅಂತ ಏನು ವ್ಯತ್ಯಾಸ ಇಲ್ಲ ಮಳೆಗಾಲದಲ್ಲಿ ಪಾಲ್ಸ್ಗಳ ಕ ಜಲಪಾತಗಳ ಕಡೆ ಜನ ಹೆಚ್ಚಾಗಿ ಹೋಗ್ತಾರೆ ಇನ್ನೂ ಬೇಸಿಗೆ ಅಂದರೆ ದೇವ್ರ ದರ್ಶನ ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ ರಜೆಗಳು ಇರುತ್ತೆ ಮಕ್ಕಳಿಗೆ ಒಂದೊಳ್ಳೆಯ ಒಂದೊಳ್ಳೆಯ ಅಟ್ಮಾಸ್ಫಿಯರ್ ಸಿಗಬೇಕಾದ್ರೆ ಒಂದೊಳ್ಳೆಯ ಮೈಂಡ್ ಫ್ರೆಶ್ ಆಗಿರಲಿಕ್ಕೂ ಒಂದು ಪ್ರವಾಸ ಮಾಡಿದರೆ ಒಂದು ಖುಷಿನೂ ತಂದುಕೊಡುತ್ತೆ ಮಕ್ಕಳಿಗೂ ಒಂದು ಎಂಜಾಯ್ ಮಾಡ್ಲಿಕ್ಕೆ ಒಂದೊಳ್ಳೆಯ ಮೂಮೆಂಟ್ ಸಿಗುತ್ತೆ